ನನಗೆ ಹಿಂದಿನ ಕಾಲದ ಆಟಗಳಂದರೆ ತುಂಬ ಇಷ್ಟ ಹೊರಾಂಗಣ ಆಟಗಳಂದರೆ ಉದಾಹರಣೆಗೆ ಕುಂಟೆಬಿಲ್ಲೆ ಆಡಬೇಕು ಮರಕೋತಿ ಆಡಬೇಕು ಚಿನ್ನಿದಾಂಡು ಆಡಬೇಕು ಓಟದ ಆಟ ಆಡಬೇಕು ಕಲ್ಲು ಮಣ್ಣು ಆಡಬೇಕು ಇಂದಿನ ಕಾಲ್ದಲ್ಲಿ ಆಟ ಆಡುತ್ತಿರುವಂತಹ ಆಟಗಳನ್ನ ಆಡಬೇಕು ಅಂತ ತುಂಬ ಇಷ್ಟ ಈಗಿನ ಕಾಲದ ಆಟಗಳಂದ್ರೆ ಬ್ಯಾಡ್ಮಿಟನ್ನು ಮತ್ತು ನಾನು ಫ್ರೀ ನಾನು ನನಗೆ ಕಾಲವಕಾಶ ಇದ್ದಾಗ ಅಂದರೆ ಫ್ರೀ ಇದ್ದಾಗ ನಾನು ಈ ಥರ ಆಟಗಳ್ನ ನಾನು ಮಗು ಮುಂಚಿತ ಆಡ್ತೀನಿ ಕುಂಟೆಬಿಲ್ಲೆ ಆಟ ಆಡ್ತೀನಿ ನನ್ನ ಮಗುಂಗೆ ಕೂಡ ಹೇಳಿ ಕೊಡ್ತೀನಿ ಮತ್ತು ಹೊರಾಂಗಣ ಆಟಗಳಂದ್ರೆ ಇಲ್ಲಾಂದರೆ ಹಾಂ ಹಿಡಿಯೋದು ಆಟ ಆಡೋದು ಒಬ್ರಿಗೆ ಒಬ್ರಿಗೆ ಹಿಡಿಯೋದು ಇಲ್ಲ ಕಬ್ಬಡ್ಡಿ ಆ ಥರ ಈ ಥರ ಆಟಗಳಂದರೆ ನಂಗೆ ತುಂಬ ಇಂಟ್ರಸ್ಟೆ ಇಷ್ಟ ಇದೆ ಈಗಿನ ಮಕ್ಕಳಿಗೇ ಕುಂಟೆಬಿಲ್ಲೆ ಮರಕೋತಿಗೆ ಚಿನ್ನಿದಾಂಡು ಕಲ್ಲೋ ಮಣ್ಣೋ ಇವೆಲ್ಲ ಗೊತ್ತಿರೊಲ್ಲ ಅದನ್ನು ನಾವು ಅವರಿಗೆ ಹೇಳ್ಕೊಡಬೇಕು ಅವರಿಗೆ ಹೇಗೆ ಈಗಿನ ಮಕ್ಳಿಗೆ ಯಾವಾಗಲು ಮೊಬೈಲು ಟಿ ವಿ ಅಂತ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಒಳಾಂಗಣ ಆಟಗಳಂದ್ರೆ ಒಳಾಂಗಣ ಆಟಗಳು ಕೂಡ ಆಡೊಲ್ಲ ಅವರು ಟಿ ವಿ ಮೊಬೈಲು ಅಷ್ಟಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಈ ಥರ ಆಟಗಳ್ನ ಆಡೋದರಿಂದ ಅವರಿಗೆ ಪರಿಚಯ ಮಾಡಿಕೊಟ್ಟಿದೆ ಮಕ್ಳಿಗೆ ಕೂಡ ತುಂಬ ಹೆಲ್ಪಾಗುತ್ತೆ